ನಮ್ಮ ಭಾರತ ದೇಶದಲ್ಲಿ ನಮಗೆ ಬೇಕಾಗಿರೋ ಪಕ್ಷನ ಆರಿಸ್ಕೊಳ್ಳೋಕೆ ನಮಗ್ಬೇಕಾಗಿರೋ ನಾಯಕರನ್ನು ನಾವು ಆರ್ಸ್ಕೊಳ್ಳೋಕೆ ಒಳ್ಳೆಯ ಅವಕಾಶ ಇದೆ ಎಲೆಕ್ಷನ್ನಲ್ಲಿ ನಾವು ನಮಗ್ಬೇಕಾಗಿರೋ ನಾಯಕರಿಗೆ ನಾವು ವೋಟ್ ಮಾಡ್ಬವ್ದು ನಮಗೆ ಬೇಕಾಗಿರೋ ಪಕ್ಷಕ್ಕೆ ನಾವು ವೋಟ್ ಮಾಡ್ಬವ್ದು ಇಲ್ಲಿ ತುಂಬ ಪಕ್ಷಗಳಿದ್ದಾವೆ ಅದರಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಈ ಥರ ಇನ್ನೂ ಹಲವಾರು ಪಕ್ಷಗಳಿದ್ದಾವೆ ನಾವು ವೋಟ್ ಮಾಡಿ ನಮಗೆ ನಾಯಕರನ್ನು ನಾವು ಆರಿಸಿಕೊಂಡಾಗ ಯಾವುದೇ ನಾಯಕರಾಗಿರಲಿ ಅವರು ಅಧಿಕಾರಕ್ಕೆ ಬಂದಾಗ ಅವರ ಕೆಲಸಾನ ಅವರು ತುಂಬ ಚೆನ್ನಾಗಿ ನೆರವೇರಿಸಿಕೊಂಡು ಹೋಗ್ತಾಯಿದಾರೆ ಅವರ ಕಾರ್ಯಾನ ಅವರ ಕೆಲಸಾನ ಅವರು ಚೆನ್ನಾಗಿ ನೋಡ್ಕೊಂಡೋಗ್ತಾಯಿದಾರೆ ಕರ್ತವ್ಯ ಚೆನ್ನಾಗಿ ನಿಭಾಯಿಸ್ತಾಯಿದ್ದಾರೆ ನಾನು ತುಂಬ ಇಷ್ಟಪಡೋ ರಾಜಕಾರಣಿ ಅಂತ ಅಂದರೆ ಅವರು ನರೇಂದ್ರ ಮೋದಿಯವರು ಅವರು ಯಾಕೆ ನನಗೆ ತುಂಬ ಇಷ್ಟ ಅಂತ ಅಂದರೆ ನಮ್ಮ ಭಾರತಾನ ಎತ್ತರಕ್ಕೆ ಬೆಳೆಸಬೇಕು ಅಂತ ಅವರು ತುಂಬ ಕಷ್ಟಪಡ್ತಾಯಿದ್ದಾರೆ ಎಲ್ಲ ಕಡೆಗೂ ಹೋಗಿಬಿಟ್ಟು ನಮ್ಮ ಅವರಿಗೆ ಏನೇನು ಇಂಪ್ರೂಮೆಂಟ್ಸ್ ಮಾಡೋಕ್ಕೆ ಸಾಧ್ಯವೊ ನಮ್ಮ ಭಾರತಕ್ಕೆ ಎಲ್ಲವನ್ನೂ ಮಾಡ್ತಾಯಿದ್ದಾರೆ ತುಂಬ ಮುಖ್ಯವಾಗಿ ಅಂತ ಅಂದರೆ ಇವಾಗ ಕೊರೊನ ಬಂತಲ್ಲ ಆ ಟೈಮಲ್ಲಂತೂ ಅವರು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದರು ಎಲ್ಲವನ್ನೂ ಸಿಚುಯೇಷನನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದರು ಅವರು ಆಗಿದ್ದಕ್ಕೇನೇ ಆ ಸಿಚುಯೇಷನನ್ನು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡೋಕಾಗಿದ್ದು ಅವರು ಇಂಥದ್ದೇ ಅಂತಲ್ಲ ಪ್ರತಿಯೊಂದು ಫೀಲ್ಡಲ್ಲೂ ಅವರು ತುಂಬ ಚೆನ್ನಾಗಿ ಕೆಲಸಾನ ನಡೆಸಿಕೊಂಡು ಹೋಗ್ತಾಯಿದ್ದಾರೆ ಎಲ್ಲೂ ಜಾಸ್ತಿ ಏರುಪೇರುಗಳಾಗದೆ ಇರೋ ಥರ ಅವರು ನೋಡ್ಕೋತಾಯಿದ್ದಾರೆ ಒಂದು ಎಜುಕೇಷನ್ ಸಿಸ್ಟಮ್ ಆಗಿರ್ಬೋದು ತುಂಬ ಇಂಪ್ರೂಮೆಂಟ್ಸ್ ಆಗಿದೆ ಇತ್ತೀಚಿಗೆ ಅವರು ಅಧಿಕಾರಕ್ಕೆ ಬಂದಮೇಲೆ ತುಂಬ ಕಡೆಗೆ ಜಾಬ್ ಅಪಾರ್ಚುನಿಟೀಸ್ಗಳು ಜಾಸ್ತಿ ಆಗ್ತಾಯಿದೆ ಅವರು ಒಳ್ಳೊಳ್ಳೆಯ ಸ್ಕೀಮ್ಗಳನ್ನು ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಂದೊಳ್ಳೆಯ ಅವಕಾಶನ ಕಲ್ಪಿಸಿಕೊಡ್ತಾಯಿದ್ದಾರೆ ತುಂಬ ಚೆನ್ನಾಗಿ ಕೆಲಸಾನ ನೆರವೇರಿಸಿಕೊಂಡು ಹೋಗ್ತಾಯಿದ್ದಾರೆ ನನಗೆ ಮೋದಿ ಅವರು ಅಂದರೆ ತುಂಬ ಇಷ್ಟ ಅದಕ್ಕೇನೆ ನಮ್ಮ ಭಾರತನ ಎತ್ತರಕ್ಕೆ ತೊಗೊಂಡೋಗ್ಬೇಕು ಅನ್ನೋದು ಅವರ ಉದ್ದೇಶ ಅವರು ಯಾಕೆ ಅವರನ್ನ ನಾನು ಭೇಟಿ ಆದರೆ ನಾನು ಅವರಿಗೆ ಫಸ್ಟ್ ಧನ್ಯವಾದಾನ ಕೇಳ್ತೀನಿ ನಮ್ಮ ಭಾರತಾನ ಇಷ್ಟು ಎತ್ತರಕ್ಕೆ ಬೆಳೆಸಿರೋದಕ್ಕೆ ಮತ್ತು ನಾನು ಅವರ ಹತ್ರ ಏನು ಪ್ರಶ್ನೆನ ಕೇಳಬೇಕು ಅಂತ ಇದ್ದೀನಿ ಅಂತಂದರೆ ಅಥವಾ ನಾನು ಅವರ ಹತ್ರ ಅವರ ಹತ್ರ ಮಾತಾಡೋಕ್ಕೆ ನನಗೆ ಏನಾದರೂ ಅವಕಾಶ ಸಿಕ್ಕಿದರೆ ನಾನು ಅವರನ್ನ ಕೇಳೋದಿಷ್ಟೇ ಈಗ ತುಂಬಾನೇ ಜಾಬ್ ಅಪಾರ್ಚುನಿಟೀಸ್ ಜಾಸ್ತಿ ಆಗಿದೆ ಆದರೆ ಅದಿನ್ನೂ ಹೆಚ್ಚಿಗೆ ಆಯಿತು ಅಂದರೆ ನಮ್ಮ ಯುವಕ ಯುವತಿಯರು ತುಂಬ ಈಸಿಯಾಗಿ ಕೆಲಸಾನ ಹುಡ್ಕೋಬಹುದು ಅವರ ಕಾಲಮೇಲೆ ಅವರು ನಿಂತ್ಕೊಬೋದು ಬೇರೆ ಇನ್ಯಾರ ಕೈಕೆಳಗೂ ಇರೋ ಅವಶ್ಯಕತೆ ಇರೋದಿಲ್ಲ ಎಲ್ಲರೂ ಅವರವರು ಇಂಡಿಪೆಂಡೆಂಟಾಗಿ ಜೀವನಾನ ನಡೆಸ್ಬೋದು ಹಾಗಾಗಿ ನಾನು ಅವರ ಹತ್ರ ಕೇಳೋದು ಜಾಬ್ ಅಪಾರ್ಚುನಿಟೀಸನ್ನು ಇನ್ನೂ ಹೆಚ್ಚಿಗೆ ಮಾಡಿಕೊಡಿ ಅಂತ ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ಅವರು ತುಂಬ ಪರ್ಫೆಕ್ಟಾಗಿದ್ದಾರೆ ನನಗೆ ತುಂಬ ಇಷ್ಟ ನರೇಂದ್ರ ಮೋದಿ ಅವರು